ಈಗ ಯಾವುದ್ರ ಬಗ್ಗೆ ಅಂದರೆ ಕಿರಾಣಿ ಅಂಗಡಿದಲ್ಲಿ ಚೌಕಾಸಿ ಮಾಡೋಕೋಕ್ತಿವಿ ಒಂದು ರೇಶನ್ ಕೊಂಬೋಕೋಕ್ತಿವಿ ಅಲ್ಲಿ ಏನು ಮಾತಾಡ್ತಾರೆ ಯಾ ಈ ತೊಗ್ರಿಬೇಳೆ ಏನು ರೆಟ್ ಹಾಕ್ತಿಯಪ್ಪ ನೂರಾ ಎಪ್ಪತ್ತು ರೂಪಾಯ್ ಹಾಕ್ತೀವಿ ನೋಡಿ ಹಾಕ್ಕೊಡ್ರಿ ನೂರಾ ಎಪ್ಪತ್ತು ಯಾಕೆ ರೈತ್ರು ಈ ಥರ ಬೆಳಿತಾರೆ ನಮ್ತಾಗೆ ತಗೋಬೇಕಾದ್ರೆ ಏನು ನಮ್ತಾಗೆ ಬೆಳಿಬೇಕಾದ್ರೆ ನೂರು ರೂಪಾಯ್ದು ತಗೊತೀರಿ ನೀವ್ಯಾಕೆ ನೂರ ಎಪ್ಪತ್ತು ಮಾರ್ತೀರಿ ಅಂದ್ರೆ ನಮ್ತಾಗೆ ಕಾಸು ಇರೋಂಗಿಲ್ಲ ನೀವೆ ಮಾರ್ಕೊಂಬಿಡ್ತಿರಿ ಲಾಸ್ಟಿಗೆ ಕಾಸು ಸ್ವಲ್ಪ ಏನೋ ದುಡಿಮೆ ಮಾಡ್ಕೊಂಡುಬರ್ತೀವಿ ಅದರಲ್ಲಿ ಬಂದಾಗ ನೀನು ನೂರ ಎಪ್ಪತ್ತು ರೂಪಾಯ್ ಆಗಿದ್ರೆ ನಮ್ತಾಗೆ ನೂರು ರೂಪಾಯ್ ಕೆಜಿಗೆ ತಗೊತಿವಿ ಇನ್ನು ನೂರ ಎಪ್ಪತ್ತು ರೂಪಾಯ್ ಯಾವ ಥರ ನನ್ಗೆ ಹಾಕ್ತಿದಿರಿ ಸ್ವಲ್ಪ ಅದ್ರಾಗೆ ಕಡಿಮೆ ಹಾಕಿ ರೇಟಲ್ಲಿ ಯಾಕೆ ಅಷ್ಟೆಲ್ಲ ಯಾಕೆ ಇಲ್ಲಪ್ಪ ಆ ಥರ ಆಗೋಂಗಿಲ್ಲ ಅಂದರೆ ಹಿಂಗಂದ್ರೆ ಬಡೂರು ಉಳ್ಕೊಳೋದೆಂಗೋ ಮಾಡೋದೆಂಗೋ ಈ ಥರದ ಮೇಲೆ ಎಲ್ಲದು ಕಷ್ಟ ಆಯಿತ್ರೀ ಜೀವನ ಅಂದಮೇಗ್ ಕಷ್ಟ ಆಯ್ತ್ ಈಗ ಇನ್ನೂರು ರೂಪೈಗೆ ಮುನ್ನೂರು ರೂಪಾಯ್ಗ್ ಹೋಗ್ಬೇಕಂದ್ರ ಸಾಯಿಂಕಾಲ ಎಲ್ಲ ಮದ್ ಮುಂಜಾನೆ ಆರು ಏಳು ಗಂಟಿಗೊದೋರು ಮಧ್ಯಾಹ್ನ ಯಾ ಮೂರು ನಾಲ್ಕು ಗಂಟೆಗ್ ಬರ್ತಾರೆ ಅದೇ ಇನ್ನು ಒಂದು ಯಾವ್ತರ ಕಿರಾಣಿ ಸಂಬಂಧಲ್ಲಿ ನಿನ್ಗೆ ಹೇಳ್ತಿರೋದು ಕಿರಾಣಿ ಅಂಗಡಿ ಇಡ್ತಿರಿ ನಿಮಗೆ ಅಲ್ಲಿ ನಾವು ಏನು ಮಾಡೋಣಪ್ಪ ಪೆಟ್ರೋಲ್ ರೇಟ್ ಹೆಚ್ಚೆಗೈತೆ ಡೀಸಲ್ ರೆಟ್ ಹೆಚ್ಚೆಗೈತೆ ಆದರು ತಗೊಂಡೋಗಿ ಎಲ್ಲ ಬಡೂರಮೇಲೆ ಹಾಕ್ತಿರಂದ್ರೆ ಬಡೂರಿಗ್ ಬಿಟ್ಟಾಗ್ ನಿಮ್ಮೇಗ ಅವ್ರು ಹಾಕ್ತಾರ ಜಿ ಎಸ್ ಟಿ ಅಂತ ನೀವು ಹೇಳ್ತಿರಿ ನಮ್ಮಮೇಲೆ ಇದ್ಯಾವ ಜಿ ಎಸ್ ಟಿ ರೀ ಬರಿ ಬಡೂರಿಗೆ ಇರೋದು ಏನಿದ್ರು ಬಡೂರಿಗೆ ಇರೋದು ಸಾವ್ಕಾರಿಗೆರಿಗ ಇದು ನಿಮ್ಮಿಗಿದಂಥವ್ರ್ ನೀವು ವ್ಯವಹಾರ ಮಾಡ್ತಿರಿ ನೀನಲ್ಲಿ ಐವತ್ತು ರುಪಾಯ್ ತಗೋಬಂದು ನಮಗೆ ಅರವತ್ತು ರುಪಾಯ್ ಹಾಕ್ತಿ ಯಾಕಂಬ್ತಿ ಬರ್ತೀಗ ನಾವು ಏಯ್ ನಾವೇನ್ಮಾಡೋಣಪ್ಪ ನಿಂದು ಅಂಗಡಿದೆಲ್ಲಿಂದ ಹಿಡಿದು ಬೆಳೆಲಿಂದು ಎಲ್ಲ ಲೈಟ್ಲಿಂದ ಹಿಡ್ದು ಪರ್ತಿಗು ನೀನು ಕುರ್ಜಿಗೆ ಕುಂತ್ಕೊಂಡು ಚೇರ್ಲಿಂದಿಡಿದು ಎಲ್ಲ ಬಾಡಿಗೆ ನಮ್ಮ ಮೇಲಾಕ್ತಿರಿ ನೀವೇನು ನಮಗ್ ಬಿಟ್ಟು ಯಾವ್ದೇನು ಹಾಕೋಂಗಿಲ್ಲ ನಾವೇಳ್ತಿರೋದು ಈ ಥರ ಮಾಡ್ತೀರಿ ನಮ್ಗೆ ಯಾಕೆ ಕಡಿಮೆದಲ್ಲಿ ನೀವು ಹೇಳಿರಿ ಗೌರ್ಮೆಂಟ್ನೋರಿಗೆ ಗೌರ್ಮೆಂಟ್ ಇಲ್ಲಿ ಈ ಥರ ಈ ಥರ ಇದೆ ಈ ಥರ ಈಗ ಅಂತ ಮಾತಾಡ್ಬೇಕು ಕಿರಾಣಿ ಅಂಗಡಿಯೋರಾಗ್ಲಿ ಸಣ್ಣ ಅಂಗಡಿ ಆಗಲಿ ಸಣ್ಣ ಅಂಗಡಿ ನನಗೇನು ಸಿಗೊಂಗಿಲಪ್ಪಾ ಅಂತ ನೀನು ಅಲ್ಲಿ ತಗೋಬಂದ್ರು ಇನ್ನು ಎಂಟಾಣಿ ಹೆಚ್ಚಿಗೆ ಹಾಕಿದ್ರೆ ರೂಪಾಯಿ ಹೆಚ್ಚಿಗೆ ಹಾಕ್ತಿ ಬೇಡ ಏನಿದು ಹಳ್ಳಿ ಊರಾಗ ಕಷ್ಟ ಅಯ್ತಿ ಜೀವನ ಕಷ್ಟ ಅಯ್ತಿ ಅಂದಾಗ ಯಾತರದ್ದು ಮೇಲೆ ಒಂದು ಎಣ್ಣೆ ಅಲ್ಲಿ ಎಣ್ಣೆ ಏನು ಇರ್ತದೆ ನಾವೇನು ಹೇಳ್ತೀವಿ ಮೋದಿ ಸರ್ಕಾರ ಏನು ಹೇಳುತ್ತೆ ನಾನು ಇಷ್ಟು ಇದು ಮಾಡಿದೆನಪ್ಪ ನಾನು ಈ ಥರ ಮಾಡಿದ್ದಿನಿ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಅವ್ರವ್ರು ಮಾಡ್ಕೋಬೇಕು ರಾಜ್ಯದಲ್ಲಿರೋ ಮಾಡ್ಕೋಬೇಕು ನಾವು ಮಾಡ್ಕೊಳೋದ್ ಬರೋಂಗಿಲ್ಲ ರಾಜ್ಯದವ್ರು ಮಾಡ್ಕೋಬೇಕು ರಾಜ್ಯಲಿಂದ ಇದು ಮಾಡ್ಬೇಕು ಅಂಬ್ತೀರಿ ರಾಜ್ಯದು ಅವ್ರೇನು ಅಂಬ್ತಾರೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನೀವುನೀವ್ ಕೇಳಿಕೊಳ್ರಿ ಅಂತಾರೆ ರಾಜ್ಯದಲ್ಲಿ ಅಂದರೆ ಅಲ್ಲಿ ಅವ್ರು ಆ ರೇಟ್ ಪೆಟ್ರೋಲ್ ಇಳ್ಸಿದೆ ಅಂತಾನೆ ಇಲ್ಲಿ ರಾಜ್ಯದೋನ್ ಏನೋ ಅದು ಮಾಹಿತಿನೇ ಇರೋಂಗಿಲ್ಲ ಪೆಟ್ರೋಲ್ ಇಳ್ಸಿದೀವಿ ಅನ್ನೋದು ಇಲ್ಲ ಮೋದಿ ಸಾವ್ಕಾ ಸರ್ಕಾರ ಏನಂತಾನೆ ಏ ನಾನು ಈ ರೀತಿ ಮಾಡೀನಿ ನಾನು ಈ ರೀತಿ ಮಾಡೀನಿ ಅಂಬ್ತ ಏನುರೀತಿ ಮಾಡಿದ್ರೆ ಅವರಲ್ಲೇ ನಾ ರೇಟ್ ಹೇಳ್ತಿ ಅದು ಮೇಲೆ ಅಧಿಕಾರದಾಗಿರೋದು ಎಲ್ಲರ ರಾಜ್ಯ ಕೈ ಅವ್ರು ಕೈ ಕೆಳಗಿರ್ತವಲ್ಲ ಅವು ಇದ್ರಂದು ಈ ರೇಟಿಗೆ ಹೋಗ್ರಪ್ಪ ಈ ಥರ ಹೋಗ್ರಿ ಅಂತ ರಾಜ್ಯದ ಹೋದ್ರೆ ಅಲ್ಲೀಗ ಬಿ ಜೆ ಪಿ ಸರ್ಕಾರ ಅಲ್ಲಿ ಇಷ್ಟಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ಏರಿಸ್ತಾರೆ ಅಲ್ಲಿ ಏನು ಯಾರಿಗೆ ಕೇಳೋರಿಲ್ಲ ದೇಕ ಇಲ್ಲ ಯಾವ್ದನ್ನೋದು ನಾನು ಎಲ್ಲ ಬರೇ ಕುಟುಂಬ ರಾಜಕೀಯ ಯಾವುದಿರ್ಲಿ ಬರೀ ಕುಟುಂಬ ರಾಜಕೀಯ ರಾಜಕೀಯಲಿಂದ ಕುಟುಂಬ ರಾಜಕೀಯ ನನ್ನ ಮೊಮ್ಮಕ್ಳಿಗೆ ಬೇಕು ನನ್ನ ಮಗುಗೆ ಬೇಕು ನನ್ನ ಮಗನ ಹೆಂಡ್ತಿಗೆ ಬೇಕು ನನ್ನ ನನ್ನ ಹೆಂಡ್ತಿ ತಮ್ಮಗೆ ಬೇಕು ಬರೀ ಇದೆ ಕುಟುಂಬ ರಾಜಕೀಯ ಮಾಡೋಕತ್ತಾರೆ ಎಲ್ಲರು ಬೇಡ ಕುಟುಂಬ ರಾಜೀ ಯಾವ್ದಿರಲಿ ಒಂದು ಮನೇಗ ಪೂರ್ತಿ ಅವ್ರವ್ರ ವಂಶಾನೇ ಇರ್ಬೇಕೇನಪ್ಪ ಇನ್ನು ಉಳ್ಕಿದೋರು ಜನ ಎಲ್ಲಿ ಹೋಬೇಕು ಆ ಥರದ್ ಮೇಲೆ ನೀವು ಮಾಡ್ತಿರಲ್ಲ ಇದು ಸರಿಯಲ್ಲ ಏನೇ ಅದು ಬಡೂರಿಗೆ ನೋಡ್ಬೇಕು ಯಾವಗಿರಲಿ ಏನು ಯಾವ್ತರ ಅಂದರೆ ಬಡೂರಿಗೆ ನೋಡ್ಕೋಬೇಕು ಬಡೂರು ನೋಡಿಕೊಂಡು ಏನು ಮತ್ತು ಏನುಮಾಡ್ಬೇಕು ಬಡೂರು ಚೆನ್ನಾಗಿರ್ಲಪ್ಪ ಇದೀರ್ಲಪ್ಪ ಅಂತ ಎಲ್ಲ ನೀವೆ ಜೋಬು ತುಂಬ್ಕೊಂಬಿಟ್ರೆ ಬಡೂರು ಎಲ್ಲಿಂದ ಎಲ್ಲಿ ಹೋಗ್ತಾರೆ ಯಾವ್ತರದ್ ಮೇಲೆ ಹೋಗ್ತಾರೆ ಏನು ಮಾಡ್ತಾರೆ ಅದು ಸ್ವಲ್ಪ ತಿಳುವಳ್ಕೆ ಮಾಡ್ಕೊಂಡು ಇದು ಮಾಡ್ಬೇಕು ಯಾವುದಿರ್ಲಿ ಬಡೂರಮೇಗೆ ಇಲ್ಲಪ್ಪ ಬಡೂರು ಕಷ್ಟದಾಗದಾರೆ ರೈತ್ರು ಕಷ್ಟದಾಗದಾರೆ ರೈತ್ರು ಆತ್ಮಹತ್ಯೆ ಮಾಡ್ಕೊಂತಾರೆ ಯಾಕೆ ಮಾಡ್ಕೊಂತಾರೆ ಹೇಳು ನಮ್ಮ ಬೆಳೆದು ನಾವು ಮಾ ಇದು ಮಾಡಿದ್ರೆ ನಮಗ್ ರೇಟ್ ಸೆ ಬೆಲೆ ಸಿಗೋಂಗಿಲ್ಲ ನಾ ಕೋಡಬೇಕಾದ್ರೆ ನೂರು ರುಪಾಯ್ ತೋಂಡೋದ್ರು ನೀವು ನಮಗ್ ಅದೇ ವಾಪಸ್ ಕೊಡಬೇಕಂದ್ರೆ ಇನ್ನೂರು ರುಪಾಯ್ ಕೆಜಿ ಹಾಕ್ತಿರಿ ನಮ್ಮ ತಾ ನೂರು ರುಪಾಯ್ ಕೆ ಜಿಗ್ಕೊಡ್ತೀರೆ ಅವ್ರಹತ್ರ ಇನ್ನೂರು ರುಪಾಯ್ ತಗೋಂತೀರಿ ನಮಗೊಪ್ಪಲ್ಲ ನಿಮಗ ನೀವು ಬರೇ ದುಡ್ಡಿನಿಂದ ಯಾವುದರ್ಲಿಂದ ನೀವೆಲ್ಲ ಜೋಬು ತುಂಬಿಸ್ಕೊಣೋರು ನಾವೇನು ಮಾಡ್ಬೇಕು ನಾವು ನೂರು ರುಪಾಯ್ ಬೆಳೆದ್ರೆ ಇವತ್ತಿನ್ ಕಾಲಗೆ ರೈತಗೆ ಏನೈತೇಳಿ ರೈತರಿಗ್ ಏನೈತೆ ಏನು ಮಾಡಿದ್ರೆ ಲಾಭಯಿಲ್ಲ ಈಗ ಒಂದು ನಿಮಿಷ ಈಗ ದಬ ದಬ ಏನಪ್ಪ ಆ ಕಬ್ಬಿನ ರೇಟ್ ಆಯಿತಪ್ಪ ಕಬ್ಬು ದಬ ದಬ ಕಬ್ಬಿನ ರೇಟ್ ಆಯಿತು ಸೊ ಕಬ್ಬು ಕಡಿಮೆ ಆಯ್ತಾ ಆದ್ರೆ ಈ ವರ್ಷ ರೇಟ್ ಆಯ್ತ ಸಕ್ಕರೆ ರೆಟಾಯಿತು ಕಬ್ಬಿನ ರೇಟಾಯಿತು ಅಂತ ರೇಟ್ ಹೆಚ್ಗೆ ಮಾಡಿಬಿಡ್ತೀವಿ ಎಲ್ಲಾರು ಸೇರಿ ಬರೇ ಕಬ್ಬಿನ ಕಡೆ ತಿರುಗಿಬಿಡ್ತಾರ್ ರೈತ್ರು ಯಾಕಂಬ್ತೆ ಬಡವ್ರ ರೀತಿನೆ ಈಗ ಇದ್ರಾಗ ಎಲ್ಲ ಅವ್ರಿಗೆ ಚೆನ್ನಾಗ್ ಸಿಕ್ತಪ್ಪ ನಮಗ್ ಸಿಗ್ಬೋದ್ ಎಲ್ಲ ಯಾವಾಗ ನೀವೇನು ಮಾಡ್ಕೊತಿರಿ ರೈತರೆಲ್ಲ ಕಬ್ಬಾಕಿದಾರಂತು ಅಲ್ಲಿ ಏನು ಮಾಡ್ತಿರಿ ಕಬ್ಬಿನ ಬೆಲೆ ಕಡಿಮೆ ಮಾಡ್ತೀರಿ ಏ ಇಲ್ಲಪ್ಪ ಈ ಥರ ಐತೆ ಈ ಥರ ಐತೆ ಅಂತ ನೀವು ಸಕ್ರೇಟ್ ಅಂತ ಯಾವ ಕಾರ್ಣಗೂ ಕಡಿಮೆ ಮಾಡೋಂಗಿಲ್ಲ ಲಾಭ ಮಾಡ್ಕೊತಿರಿ ಆಮೇಲೆ ಕಬ್ಬಿನ ರೇಟ್ ಮನ ಆಮೇಲೆ ರೈತ್ರು ಏನು ಮಾಡ್ತಾರೆ ಏನಾಯ್ತಪ್ಪ ಇದು ಆತ್ಮಹತ್ಯೆ ಅಂತ ಒಬ್ರು ಕೆಲವು ಜನ ಎಕರೆಗೆ ಇಪ್ಪತ್ತೈದು ಟನ್ ಬೆಳಿತಾರೆ ಐವತ್ತು ಟನ್ ಬೆಳಿತಾರೆ ನಲ್ವತ್ತು ಟನ್ ಬೆಳಿತಾರೆ ಕರ್ಚೇನು ಒಂದು ಬೇಟ್ರಿ ಹಿಡ್ಕೊಂಡು ಲೈಟ್ ಹಿಂಗ್ ನೋಡ್ಕೊಂಡು ಲೈಟ್ ಹಿಡ್ಕೊಂಡು ಹಿಂಗೆ ನೀರು ರಾತ್ರಿರಾತ್ರಿಯದು ಬೋರಿನ ನೀರದು ಕಟ್ಬೇಕು ಅದೇ ಈಗಿನ ಕಾಲದಲ್ಲಿ ಕರೆಂಟ್ ಅದೆಲ್ಲಿ ಕರೆಂಟ್ ಏನೈತೆ ಆ ಥರ ಇದು ಕರೆಂಟು ಅಂದ್ಮೇಲೆ ಈ ಥರ ಬೇಡ ಯಾವುದಾಗ್ಲಿ ಕಿರಾಣಿಗೆ ಅಲ್ಲಿ ನೀವು ರೇಟ್ ಹೆಚ್ಚಿಗೆ ಮಾಡೋದು ಅಲ್ಲಿಂದ ಆಗ್ತದೆ ಈಗ ನಿನ್ನ ಐವತ್ತು ರುಪಾಯ್ ನೂರೈವತ್ತು ಕೊಟ್ಟರು ಇಲ್ಲಿ ಬಂದು ಇವ್ರಿಗೆ ನೂರ ಅರವತ್ತು ಅಲ್ಲಿಂದ ನೂರಾ ಅರವತ್ತು ಅಂದರೆ ಇನ್ನೊಬ್ಬನ ತಾವ ಬಂದು ನೂರ ಎಪ್ಪತ್ತು ನೂರ ಎಪ್ಪತ್ತು ಇಲ್ಲೊಬ್ಬ ಇನ್ನೊಬ್ಬನು ತಾವ ಬಂದು ನೂರಾ ಎಂಬತ್ತು ನೂರ ಎಂಬತ್ತು ಇನ್ನೊಬ್ಬ ತಾವ ಬಂದು ಏನು ತಗಿ ಹೇಳ್ತಿರೋದು ಅಲ್ಲಿಂದ ಇವನು ಲಾಸ್ಟಿಗೆ ಮಾರ್ಕೊಳೋದ್ ಸಣ್ಣ ಕಿರಾಣಿ ಅಂಗ್ಡಿನ ಏನು ಮಾಡ್ತ ನಾನೇನು ಮಾಡಲಪ್ಪ ಎಲ್ಲರಲಿಂದ ಇಲ್ಲಿ ಏರಿಸ್ಕೊಂಡ್ ಬರ್ತಾ ಇದಾರೆ ನಾನು ಮಷ್ಟು ಅವ ಅವನಿಂದ ಐದು ರುಪಾಯ್ ಅದು ಯಾರಿಗೆ ರೈತರಿಗೆ ರೈತರಿಗೆ ತಾನೇ ನೀವು ಮಾಡೋ ಲೆಕ್ಕದಾಗೆ ರೈತರಿಗೆ ಹೊಡ್ತ ಅದು ರೈತರಿಗೆ ಇದು ಮಾಡ್ಕೋಬೇಕು ಇನ್ನು ಏನಿದ್ರು ಅವರೆ ಸಾಯಬೇಕು ಯಾಕಂತ ತಿನ್ನೊಕ್ ಬೇಕಲ್ಲ ಸ್ವಾಮಿ ತಿನ್ನೋಕೆ ಇದುಕ್ಕೆ ಬೇಕು ತಿನ್ನೋಕಿರ್ಲಿದ್ರು ಇಲ್ಲ ಯಾವುದಾಗ್ಲಿ ತಿನ್ನೋಕಿದು ಬೇಕು ತಿನ್ಕೊಂಡು ಇದು ಮಾಡ್ಕೊಂಡು ಹೋದರು ನೀವು ಈ ಥರ ಮಾಡ್ತಿರಿ ಕಷ್ಟ ಏನಾದರು ಗೊತ್ತಿತ ಯಾರು ಹೋಗ್ಲಿ ರಾತ್ರಿ ನಾ ಒಂದು ಕಬ್ಬು ಕಡೀಯೋವ್ರಪ್ಪ ನಾವು ಕಬ್ಬು ಕಡಿಯೋಕೋಕ್ತೀವಿ ನಮ್ದು ಯಾವ ಜಮೀನಿಲ್ಲ ಯಾವುದಿಲ್ಲ ಏನಿಲ್ಲ ಕಬ್ಬು ಕಡಿಯೋಕೋಕ್ತಿ ಎಷ್ಟು ಗಂಟೆಗೆ ಎದ್ದು ಹೋಗ್ತೀವಿ ರಾತ್ರಿ ಮ ಎರಡು ಎರಡು ಗಂಟೆಗಾದ್ರು ಸರಿನೇ ನಾಲ್ಕು ಗಂಟೆಗಾದ್ರು ಹ್ಞೂ ನೆ ಐದು ಗಂಟೆಗಾದ್ರು ಹ್ಞೂ ನೆ ಅದು ನಾಲ್ಕು ಗಂಟೆ ಟೈಮಪ್ಪ ನಾಲ್ಕು ಗಂಟೆಗೆ ಕಬ್ಬು ತಾವ ನಾವು ಏನು ಚೇಳು ಅನ್ನೊಂಗಿಲ್ಲ ಹಾವು ಅನ್ನೋಂಗಿಲ್ಲ ಏನು ಅನ್ನೊಂಗಿಲ್ಲ ಹೋಗಿ ಕೆಲಸ ಮಾಡ್ತಿರ್ತೀವಿ ಮಾಡಿಬಿಟ್ಟು ಅವಾಗ ನಾಲ್ಕು ಗಂಟೆಗೆ ಎದ್ದೋರು ರಾತ್ರಿ ಸಾಯಂಕಾಲ ಆರು ಗಂಟೆ ಆರೂವರೆ ಏಳುಗಂಟೆ ಒಂದೊಂದು ದಿವ್ಸ ನಮಗೆಷ್ಟು ಕೂಲಿ ಗಿಟ್ತದಲ್ಲಿಗೆ ಐನೂರು ರುಪಾಯ್ ಆಗತ್ತೆ ಅಲ್ಲಿಂದ ಆ ಟೈಮ್ಲಿಂದ ಆ ಟೈಮ್ಗೆ ಐನೂರು ರುಪಾಯ್ಲಿಂದ ಕುಡಿಯೋಕೆ ನೂರು ರುಪಾಯ್ ಶರಾಬ್ ಕುಡಿಯೋಕೆ ನೂರು ಆಮೇಲೆ ಈಗ ವಿಮಾಲು ಸ್ಟಾರು ಅಂತ ತಿಟೇ ಅದಾವ್ ಅದಕ್ಕು ಒಂದು ಐವತ್ತು ನೂರಾ ಐವತ್ತು ರುಪಾಯ್ ಆಯಿತು ನೂರಾ ಐವತ್ತು ಮೂನ್ನೂರೈವತ್ತು ಉಳೀತು ಮೂನ್ನೂರೈವತ್ತರದಾಗೆ ಏನು ಮಾಡಬೇಕು ಮನೆಯಾಗೆ ನಮ್ಮ ಮಕ್ಕಳಿಗೆ ನೋಡಬೇಕು ಹುಡುಗರಿಗೆ ಶಾಲೆಗೇನು ಇದು ಮಾಡಿಸ್ಬೇಕು